ಹೌದು ಬೃಹತ್ ಕೃಷಿ ಉದ್ಯಮಗಳ ಸ್ಪರ್ಧೆಯಿಂದ ಗ್ರಾಮೀಣ ಪ್ರದೇಶದ ಸಣ್ಣ ರೈತರ ಮೇಲೆ ಪರಿಣಾಮವಾಗಿದೆ ಏಕೆಂದರೆ ಬೃಹತ್ ಕೃಷಿ ಉದ್ಯಮಗಳು ಬೆಳೀತಕ್ಕಂಥ ಐ ಕ್ವಾಲಿಟಿ ಫುಡ್ ಆಗಿರ್ಬೋದು ಫರ್ನಿಚರ್ಸ್ ಬಹಳ ಬಹಳ ಬೇಕಾಗಿರುವ ಜನ ಸಾಮಾನ್ಯರಿಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಅವರು ಸ್ಮಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡಿರ್ತಾರೆ ರೈತರ ಮೇಲೆ ಹೆಂಗ್ ಪರಿಣಾಮ ಬೀರುತ್ತಪ್ಪ ಅಂತನ್ನೆ ಇವರು ಬೆಳೀತಕ್ಕಂಥದ್ದು ಲೋ ಕ್ವಾಲಿಟಿ ಆಗಿರತಕ್ಕಂಥದ್ದು ಆಮೇಲೆ ತೀರಾ ಸ್ವಚ್ಛವಾಗಿರೋದಿಲ್ಲ ಒಂದು ರೇ ಒಂದು ಆರ್ಡಿನರಿ ಆಗಿ ಒಂದು ಒಂದು ರೀತಿಲಿ ಚೆನ್ನಾಗಿರುತ್ತೆ ಇವರು ಬೆಳೀತಕ್ಕಂಥ ಇವ್ರು ಬೆಳೀತಕ್ಕಂಥ ಬೆಳೆಗಳಿಗೂ ಅವ್ರ ಹೈಬ್ರಿಡ್ಡಿಗೂ ಭಾಳ ವ್ಯತ್ಯಾಸವಿರುತ್ತದೆ ಇವರು ಬೆಳೀತಕ್ಕಂಥ ಬೆಲೆಗೆ ಅವ್ರು ಬೆಳೀತಕ್ಕಂಥ ಮಾಡ್ತಕ್ಕಂಥ ಬೆಳೆಗಳಿಗೂ ತುಂಬ ವ್ಯತ್ಯಾಸ ಅವರು ಮಾಡೋದರಿಂದ ಇವರಿಗೆ ಭಾಳ ಪರಿಣಾಮ ಬೀರ್ತದೆ ಮಾರ್ಕೆಟಲ್ಲಿ ಮಾರ್ಕೆಟ್ ಸಿಗೋದಿಲ್ಲ ಇವರು ಬೆಳೆದ ಬೆಳೀತಕ್ಕಂಥ ಬೆಳೆಗಳಿಗೆ ತಕ್ಕವಾದ ಬೆಲೆಗಳನ್ನು ಕೊಡೋಲ್ಲ ಅವರು ಜನಗಳು ಜನಗಳು ಏನು ಸ್ವಚ್ಛವಾಗಿ ನೀಟ್ನೆಸ್ಸಾಗಿ ಅವ್ರಗೆ ಬೇಕಾದಂಥ ಫುಡ್ಗಳನ್ನು ಎಲ್ಲ ರೀತಿಯಾಗಿ ಇವರು ಬೆಳೆಯೋಕ್ಕಾಗಲ್ಲ ಅವರು ಪ್ಯಾಕ್ ವಿತ್ ಪ್ಯಾಕಲ್ಲಿ ಅವರು ಕಾಸ್ಟನ್ನು ರೆಡಿ ಮಾಡಿಕೊಡ್ತಾರೆ ಜನಗಳಿಗೆ ಸ್ಮಾರ್ಟಾಗಿರತಕ್ಕಂಥ ವಸ್ತುಗಳನ್ನು ಅವರು ಇಷ್ಟಪಡ್ತಾರೆ ಮತ್ತು ಆಕರ್ಷಣೀಯವಾಗಿರ್ತವೆ ಅವ್ರು ಮಾಡತಕ್ಕಂಥ ಎಲ್ಲ ಇದು ಏನು ಫುಡ್ ಆಗಿರ್ಬೋದು ಆಹಾರ ಪದಾರ್ಥ ಆಗಿರ್ಬೋದು ಎಲ್ಲವೂ ರೈತರು ಅದೆಲ್ಲ ಆಕರ್ಷಣೆ ಗೀಕರ್ಷಣೆಗೆ ಒಳಗಾಗ್ತಾಗ ಮಾಡಬೇಕು ಅಂತ ಏನೂ ಬೆಳೆದಿರಲ್ಲ ಇವರು ಹೇಗೆ ಬೆಳೆದಿರ್ತಾರೋ ಹಾಗೆ ರೆಡಿಯಾಗಿ ಮಾರ್ಕೆಟಿಗೆ ಒಯ್ತಾರೆ ಆದರೆ ಅವರು ದೊಡ್ಡ ದೊಡ್ಡ ಕೃಷಿ ಉದ್ಯಮಿಗಳು ಬೆಳೀತಕ್ಕಂಥ ಎಲ್ಲ ಪದಾರ್ಥಗಳನ್ನು ಬೆಳೀತಾರೆ ಆದರೆ ರೈತರಲ್ಲಿ ಇವರಿಗೆ ಬೆಳೀತಕ್ಕಂಥ ಬೆಳೆಗಳು ಅವರ ಭೂಮಿಲಿ ಯಾವುದು ಬೆಳೀತೈತೋ ಅದನ್ನು ಮಾತ್ರ ಬೆಳ್ಕಂಡು ಮಾರ್ಕೆಟಿಗೆ ಒಯ್ತಿರ್ತಾರೆ ಆದರೆ ಬೃಹತ್ ಕೃಷಿ ಉದ್ಯಮಿಗಳು ಅವರಿಗೆ ಎಲ್ಲ ರೀತಿಯಾದ ಬೆಳೀತಕ್ಕಂಥ ಪಾಝಿಬಲಿಟಿ ಇರುತ್ತೆ ಹಾಗಾಗಿ ಎಲ್ಲವನ್ನು ಬೆಳೆದಿರ್ತಾರೆ ಇವ್ರ ಹತ್ರ ಒಂದೊಂದೇ ಏನು ತಗೊಳ್ಳೋದು ಎಂದು ಅವರು ಆಕರ್ಷಣೀಯವಾಗಿ ಅವರನ್ನು ಆಕರ್ಷಿಸಿ ಅವರ ಹತ್ರನೇ ಅವರು ತಗೊಳ್ಳೋ ರೀತಿಯಲ್ಲಿ ಮಾಡ್ತಾರೆ ಆದ್ದರಿಂದ ಸಣ್ಣ ರೈತರ ಮೇಲೆ ಬಹಳ ಪರಿಣಾಮ ಉಂಟಾಗುತ್ತೆ